ಹಾಂ ಹೌದು ಇಲ್ಲಿ ನಮ್ಮ ಕಡೆ ಎಲ್ಲ ಬರ್ತ್ ಬರ್ತ್ ಹಾಂ ಹೌದು ನಮ್ಮ ಕಡೆ ಬರ್ತಡೇ ಪಾರ್ಟಿ ವೆಡ್ಡಿಂಗು ಆಮೇಲೆ ಕ ರಿಸೆಪ್ಷನು ಅದಕ್ಕೆಲ್ಲ ಇರ್ತೈತೆ ಮಾಮೂಲಿ ಗುಲಾಬಿ ಸಿಗತ್ತಾ ಆಮೇಲಕ ಸಂಪಿಗೆ ಹೂ ಸಿಗತ್ತಾ ಸೇವಂತಿ ಹೂ ಸಿಗತ್ತಾ ಆಮೆಲಕ್ಕೆ ಡೈರೆ ಹೂ ಸಿಗತ್ತಾ ನಿಮ್ಗೆ ಯಾವತ್ತು ಯಾವ ಫಂಕ್ಷನಿಗೆ ಯಾವಥರ ಬೇಕು ಒಳ್ಳೆದು ಭಾಳ ಫ್ರೆಶಾಗಿ ಇರ್ತವೆ ಅವತ್ತಿಂದು ಅವತ್ತೆ

ಹಾಂ ನಿಮ್ಮು ಹೌದಾ

ಹೌದಾ ಹಾಂ ಹಾಂ ಹೌದಾ ಮದುವೆಗೆ ನಿಮಗೆ ಹಾಂ ಹ್ಞೂ ನಮ್ಮಲ್ಲಿ ನಾವು ಜಾಸ್ತಿ ಕೆಲ್ವಂದು ಇದು ಮಲ್ಲಿಗೆ ಹೂವ ಅವನ್ನೆಲ್ಲ ಮಾರುಗಂಟೆ ಕೊಡ್ತೇವಿ ಸೇವಂತ್ಗಿ ಹೂವ ಆಮೇಲೆ ಡೈರೆ ಹೂ ಚಂಡು ಹೂ ಅವನ್ನೆಲ್ಲ ಬುಟ್ಟಿ ಗಟ್ಲೆ ಕೊಡ್ತೇವಿ ನೀವು ಹಂಗೇನಾರ ಬಂದು ತಗೋತೇವಿ ಅಂದರೆ ನೀವೇ ಬಂದು ಅಮೌಂಟ್ ಕೊಟ್ಟು ತಗೊಂಡು ಹೊಗೋದು ಇಲ್ಲಪ್ಪ ನಾನು ಫೋನ್ಪೇ ಮಾಡ್ತೇನಿ ನೀವು ಹಳ್ಳಿ ಅಲ್ಲಿ ಅಷ್ಟು ದೂರ ನಮಿಗೆ ಬರೋಕಾಗಲ್ಲ ಅಂತಂದರೆ ನಾವು ಬಸ್ಸಲ್ಲಿ ಇಟ್ಟು ಕಳಿಸ್ತೇವೆ ಆ ಚಾರ್ಜ್ ನಮ್ದು ಇದನ್ನ ಪೇ ಮಾಡಿದೆ ಅಂತಂದರೆ ನಾವು ಹಂಗೆ ಮಾಡ್ತೇವಿ ನಿಮಗೆ ಬಂದು ತಗೊಂಡು ಹೋಗ

ಹಾಂ ನಿಮ್ಮ ವಾಟ್ಸಪ್ಪಿಗೆ ನಾವು ಯಾವ ಥರ ಹೂ ಅದಾವೆ ಹೆಂಗೆ ಫ್ರೆಶ್ ಅದಾವೆ ಇಲ್ಲ ಅಂತಂದು ಫೋಟೊ ಹಾಕ್ಬೇಕು ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ತಿರ

ಹಾಂ ಹಾಂ ಹಾಂ ಸರಿ ತಗೋ ರೀ ಆಯ್ತು ನೀವು ಬರ್ರಿ ಫೋಟೋ ಅದೆಲ್ಲ ಬಿಡ್ತೇನಂತ ಅಮೌಂಟ್ ಹೇಳ್ತೆನಂತೆ ಏನನ್ನೋದು ಬರ್ರಿ ಬಂದು ತಗೊಂಡು ಹೋಗೋವಂತ್ರಿ ಎಲ್ಲ ಫ್ರೆಶ್ ಅದಾವು ಭಾಳ ಲುಕ್ ಕಾಂತಾತೆ ರೆಡಿ ಮಾಡಿ ಸರಿ ತಗೋ ರೀ ಇಡಲಾ ಹಾಂ ನಮಸ್ತೆ